ಸಾಕುಪ್ರಾಣಿಗಳೆಂದರೆ ಇಷ್ಟವೇ ಆದರೆ ಯಾವ ಥರ ಸಾಕುಪ್ರಾಣಿ ನನ್ನ ಹತ್ತಿರ ಇದೆ ಅಂದರೆ ನಾಯಿ ಇದೆ ಆ ನಾಯಿ ಬಂದ್ಬಿಟ್ಟು ಏನಿದೆ ತುಂಬ ಚೆನ್ನಾಗಿದೆ ಈ ಮನುಷ್ಯರು ಅವ್ರಿಗಿಂತ ಎಲ್ಲ ಏನಿದೆ ಇದು ತುಂಬ ಚೆನ್ನಾಗೇ ಯಾಕೆ ಅಂದರೆ ಸಾಕುಪ್ರಾಣಿಗಳು ಏನಿದೆ ಮನುಷ್ಯರಿಗಿಂತ ಏನಿದೆ ತುಂಬ ಚೆನ್ನಾಗಿ ಏನಿದೆ ನಮ್ಮನ್ನ ನೋಡಿಕೊಳ್ಳುತ್ತೆ ಮಾಡುತ್ತೆ ನಾವು ಬರ್ತಿದ್ದ ಹಾಗೆ ಏನಿದೆ ಬಂದು ಆಟ ಆಡೋದೇ ಆಗಲಿ ಅದು ನಮ್ಮ ಎದುರುಗಡೆ ಕೂರೋದೇ ಆಗಲಿ ಮಾಡುತ್ತೆ ಅದು ಯಾವುದೇ ರೀತಿ ಒಂದು ನಮ್ಮಿಂದ ಆ ಅದು ಬೇಕು ಇದು ಬೇಕು ಅಂತ ಏನು ಕೇಳೋಲ್ಲ ಹಸ್ದಾಗ ಏನಿದೆ ನಾವು ಊಟ ಹಾಕಿದರೆ ಸಾಕು ಖುಷಿಯಾಗುತ್ತೆ ತುಂಬ ಕಷ್ಟ ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಾರ್ಥ ಜೀವನದಲ್ಲಿ ಬದುಕೋ ಕಾಲದಲ್ಲಿ ಪ್ರಾಣಿಗಳು ಜೊತೆ ಇದ್ದಾಗ ಏನಿದೆ ಒಂದು ನಿಯತ್ತಿಂದ ಇರುತ್ತೆ ಅಂತ ಅಷ್ಟೇ ಅಲ್ಲ ಯಾವುದೇ ರೀತಿ ಇಲ್ಲಿ ನಾವು ಹೊರಗಡೆ ಹೋಗಿ ಬರ್ತಿದ್ದ ಹಾಗೆ ಏನಿದೆ ಬಂದು ಅದು ನಮ್ಮ ಪಕ್ಕಕ್ಕೆ ಕೂರೋದೇ ಆಗಲಿ ಓಡಿ ಬರೋದೇ ಆಗಲಿ ಎಲ್ಲ ನೋಡ್ದಾಗ ಏನಿದೆ ತುಂಬ ಖುಷಿ ಆಗುತ್ತೆ ಇರೋ ಸಾಕುಪ್ರಾಣಿಯಲ್ಲಿ ನನಗೆ ಏನಿದೆ ನಾಯಿ ಇಷ್ಟ ಆ ಕಾರಣದಿಂದ ನಾನು ನಾಯಿನ ಇರೋಕ್ಕೆ ಒಂದು ಎರಡು ಎರಡೂವರೆ ವರ್ಷ ಆಯಿತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಟ ಆಡುತ್ತೆ ಮಾಡುತ್ತೆ ತಿನ್ನುತ್ತೆ ಬರ್ತಿದ್ದಾಗೆ ಏನಿದೆ ತುಂಬ ಪ್ರೀತಿ ಮಾಡುತ್ತೆ ಆದರೆ ಮನುಷ್ಯರಲ್ಲಿ ಆ ಥರ ಇರೋಲ್ಲ ಎಲ್ಲ ರೀತಿ ನಾವು ಮಾಡೂ ಕೂಡ ಮನುಷ್ಯ ಹೇಗೆ ಅಂದರೆ ಎಷ್ಟೇ ಇದು ಮಾಡಿದರೂ ಇನ್ನೂ ಬೇಕು ಅಂತಾನೆ ಆದರೆ ಪ್ರಾಣಿಗಳು ಹಾಗಲ್ಲ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರು ಏನಿದೆ ಅವು ನಮ್ಮ ಜೊತೆ ಚೆನ್ನಾಗಿರ್ತವೆ ಏನು ನಾವು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಏನು ಇಲ್ಲ ಅಂತೇಳಿ ಕರೆಕ್ಟ್ ಕರೆಕ್ಟ್ ಸಮಯಕ್ಕೆ ಮಾಡಿಕೊಟ್ರೆ ಮುಗಿಯಿತು ಅಷ್ಟೆ ನಾಯಿಗಳು ಒಂದು ಒಳ್ಳೆಯ ಪ್ರಾಣಿ ಇರೋ ಎಲ್ಲ ಪ್ರಾಣಿಗಿಂತ ಒಂದು ಬೆಕ್ಕನ್ನ ಕೂಡ ಸಾಕಿದ್ದೆ ಅದಕ್ಕಿಂತ ನಾಯಿ ಏನಿದೆ ತುಂಬ ಚೆನ್ನಾಗಿದೆ ನಾಯಿ ಜೊತೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯಿತು ಅಷ್ಟೆ